ಜಗತ್ತು ವಿಸ್ತಾರಗೊಳ್ಳುತ್ತಿದೆ ಜಗತ್ತು ಯಾವ ರೀತಿ ವಿಸ್ತಾರಗೊಳ್ಳುತ್ತಿದೆಯೋ ಅದೇ ರೀತಿ ಜನರ ನಡುವೆ ಹಾಗೂ ಜನರ ಮನಸ್ಸುಗಳ ನಡುವೆಯೂ ಈ ಒಂದು ವಿಸ್ತಾರ ಅನ್ನೋದು ತುಂಬಾ ಹೆಚ್ಚಾಗುತ್ತಾ ಹೋಗುತ್ತಿದೆ ಆದರೆ ಇದಕ್ಕೆ ಮೂಲ ಕಾರಣ ಅಂದರೆ ಬೆಳೆಯುತ್ತಿರುವ ಟೆಕ್ನೋ ಬೆಳೆಯುತ್ತಿರುವ ನಮ್ಮ ಒಂದು ತಂತ್ರಜ್ಞಾನ ಹಾಗಿದೆ ಈ ಒಂದು ತಂತ್ರಜ್ಞಾನವನ್ನು ಅವರ ಒಂದು ವೃತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಂಡು ಮಿಕ್ಕಿದ ಸಮಯವನ್ನು ಕುಟುಂಬ ಸದಸ್ಯರ ಜೊತೆ ಹಾಗೂ ನಮ್ಮ ಸುತ್ತಮುತ್ತಲಿನ ಜನರ ನಡುವೆ ಕಳೆದರೆ ಈ ಒಂದು ದೂರ ಅನ್ನುವುದು ಕಮ್ಮಿ ಆಗುತ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯವಾಗಿದೆ ಹೌದು ಜಗತ್ತು ತುಂಬಾ ಬದಲಾಗಿದೆ ಇದು ನನ್ನ ಗಮನಕ್ಕೂ ಸಹ ಬಂದಿದೆ ಮೊದಲು ನಾವು ಯಾರನ್ನು ಆದರೂ ಭೇಟಿ ಮಾಡಬೇಕು ಅಂದರೆ ಅವರನ್ನು ಹೋಗಿ ನೇರವಾಗಿ ಭೇಟಿಯಾಗಬೇಕಿತ್ತು ಆದರೆ ಈ ಒಂದು ಟೆಕ್ನೋ ಈ ಒಂದು ತಂತ್ರಜ್ಞಾನದ ಸಲುವಾಗಿ ನಾವು ಯಾರನ್ನಾದರೂ ಮಾತಾಡಲು ಆಗಿರಬಹುದು ನೋಡಲು ಆಗಿರಬಹುದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ತುಂಬಾ ಕೆಲವೇ ಕ್ಷಣಗಳಲ್ಲಿ ನಾವು ಯಾರನ್ನ ಮಾತಾಡಬೇಕು ಯಾರನ್ನ ನೋಡಬೇಕು ಅವರನ್ನು ನಾವು ವೀಕ್ಷಣೆ ಮಾಡಬಹುದಾಗಿದೆ ಹಾಗೂ ನಮ್ಗೆ ಬೇಕಾದ ಯಾವುದೇ ಒಂದು ಇನ್ಫಾ ಯಾವುದೇ ಒಂದು ಮಾಹಿತಿಯನ್ನು ಬೇಗನೆ ಪಡ್ಕೊಳ್ಬಹುದಾಗಿದೆ ಇದೆಲ್ಲವೂ ನನ್ನ ಗಮನಕ್ಕೆ ಬಂದಿದೆ